ಹದಿನೇಳು ಒಂದು ಎರ್ಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ಮೂರು ನಾಲ್ಕು ಎರ್ಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತಾರು ಐದು ಎರ್ಡು ಸಾವಿರ್ದ ಇಪ್ಪತ್ತೆರಡು ಹದಿಮೂರು ನಾಲ್ಕು ಎರ್ಡು ಸಾವಿರ್ದ ಇಪ್ಪತ್ತ್ಮೂರು ಹತ್ತೊಂಬತ್ತು ನಾಲ್ಕು ಎರ್ಡು ಸಾವಿರ್ದ ಇಪ್ಪತ್ತ್ಮೂರು